ಈಜು ಕಲಿಯಲು ನನಗೆ ಹಲವು ವ್ಯಕ್ತಿಗಳು ಹೆಚ್ಚು ಸಹಾಯ ಮಾಡಿದ್ದಾರೆ ಆದರೆ ನಾನು ನಾನು ಕಲಿಯಲು ಹಲವು ವ್ಯಕ್ತಿಗಳು ಸಹಾಯ ಮಾಡಿ ಅವರಿಂದ ನಾನು ಕಲಿತು ಬೇರೆ ವ್ಯಕ್ತಿಗಳಿಗೂ ಸಹಾಯ ಮಾಡುತ್ತಿದ್ದೀನಿ ನನಗೆ ಈಜನ್ನು ನೋಡಲು ಈಜು ನೋಡಲು ಚಿಕ್ಕ ವಯಸ್ಸಿನಿಂದಲೂ ಇಷ್ಟ ಆದರೆ ನಾನು ಚಿಕ್ಕ ವಯಸ್ಸಿಂದಲೇ ನಾನು ಸ್ವಿಮಿಂಗಿಗೆ ಹೋದೆ ಕ್ಲಾಸಿಗೆ ಸೇರಿಕೊಂಡೆ ಸ್ವಿಮ್ಮಿಂಗ್ ಅಲ್ಲಿ ಹಲವು ವ್ಯಕ್ತಿಗಳು ನಮಗೆ ಹೆಚ್ಚು ಸಹಾಯ ಮಾಡುತ್ತಾರೆ ನೀನ್ ನನ್ನ ನಮ್ಮನ್ನು ನೀರಿಗೆ ಬಿಟ್ಟು ಆ ಈಜು ಮಾಡಲು ಹೇಳಿ ಕೊಡ್ತಾರೆ ನಮ್ಮ ಹೊಟ್ಟೆಯ ಭಾಗವನ್ನು ಹಿಡಿದುಕೊಂಡು ಕಾಲು ಕೈಯನ್ನು ಬಡಿಯಬೇಕೆಂದು ಹೇಳುತ್ತಾರೆ ಮತ್ತೆ ಹಲವು ವ್ಯಕ್ತಿಗಳು ಎಷ್ಟೋ ಜನ ವ್ಯಕ್ತಿಗಳು ಈಜಿನಿಂದ ಬೇರೆ ಬೇರೆ ರೆಕಾರ್ಡುಗಳನ್ನು ಮಾಡಿದ್ದಾರೆ ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಂದರೆ ನಾವು ಏನು ಯಾರು ಯಾರು ಯಾರಿಗಾದರೂ ಕಷ್ಟವಾದಲ್ಲಿ ನೀರಿನಲ್ಲಿ ನಾವು ಎಲ್ಪ್ ಮಾಡೋಕ್ಕೆ ನಮಗೆ ಸಹಾಯವಾಗುತ್ತದೆ ಆದ್ದರಿಂದ ಹೆಚ್ಚು ನನಗೆ ಹೇಳಿ ಕೊಟ್ಟಿದ್ದಾರೆ ಈಜು ಮಾಡಲು ನಾನು ಹಲವು ವ್ಯಕ್ತಿಗಳನ್ನು ಕಾಪಾಡಿದ್ದೇನೆ ಆದರೆ ಹಲವು ವ್ಯಕ್ತಿಗಳು ನನ್ನನ್ನು ಮೊದಲು ಕಾಪಾಡಿದ್ದಾರೆ ಅವರುಗಳಿಂದ ನಾನು ಕಲಿತು ನಾನು ಎಷ್ಟೋ ವ್ಯಕ್ತಿಗಳಿಗೆ ಈಜನ್ನು ಆಡಲು ಹೇಳಿ ಕೊಟ್ಟಿದ್ದೇನೆ ನಾನು ನನ್ನ ತಮ್ಮಂದಿರು ಫ್ರೆಂಡ್ಸುಗಳು ಹಲವು ನೆಂಟ್ರಿಷ್ಟರ ಮಕ್ಕಳಿಗೂ ಈಜಾಡಲು ಹೇಳಿಕೊಟ್ಟಿದ್ದೇನೆ ಮೊದಲು ಕೈಗಳನ್ನು ಕೈಗಳನ್ನು ಸ್ ಕಟ್ಟೆಗಳಲ್ಲಿ ಹಿಡಿದುಕೊಂಡು ಕಾಲನ್ನು ಬಡಿಯಬೇಕು ಅದಾದಮೇಲೆ ನಾನು ಕೈ ಕೈಗಳಿಂದ ಅವರ ಹೊಟ್ಟೆಗಳನ್ನು ಹಿಡಿದುಕೊಂಡು ಅವರ ಕೈಕಾಲನ್ನು ಬಡಿಯಬೇಕೆಂದು ಹೇಳುತ್ತೇನೆ ಅವರು ನಿಧಾನವಾಗಿ ಬಡಿದುಕೊಂಡು ಬಡಿದುಕೊಂಡು ಈಜನ್ನು ಸುಲಭವಾಗಿ ಕಲಿಯಬೌದು ಮತ್ತೆ ಎಷ್ಟೋ ಜನರು ಸಾವಿಗೆ ಸಾವನ್ನೂ ಸಾವಿಗೆ ಹೋಗಲು ನೀರಿಗೆ ಹೋಗುತ್ತಾರೆ ಆದರೆ ಅಲ್ಲಿ ನಾವಿರುವಾಗ ಅವರನ್ನು ಕಾಪಾಡಲು ನಮಗೆ ಈಜು ಮುಖ್ಯ ಹೆಚ್ಚು ಮುಖ್ಯ ಈಜಾಡಲು ಹಲವು ರೀತಿಯ ಪ್ರಾಣಿಗಳು ಎಷ್ಟೋ ನಾಯಿಗಳು ಹೆಚ್ಚು ಚೆನ್ನಾಗಿ ಈಜು ಹೊಡಿತವೆ ನಮ್ಮನ್ನು ಕಾಪಾಡಲು ಎಷ್ಟೋ ಪ್ರಾಣಿಗಳು ಸಹಾಯ ಮಾಡುತ್ತವೆ ಅದರ ಉದಾಹರಣೆಗೆ ಒಬ್ಬ ಹುಡುಗನು ನಾಯಿ ಸಾಕಿರುತ್ತಾನೆ ಆ ನಾಯಿಯು ಅವನನ್ನು ಕಾಪಾಡಲು ಅವನನ್ನು ಕಾಪಾಡಿ ರಕ್ಷಿಸುತ್ತದೆ ನೀರಿಗೆ ಈಜಾಡಿ ಅವನನ್ನು ರಕ್ಷಿಸುತ್ತದೆ ಅವನಿಗೆ ಹೊಳೆಯುತ್ತೆ ನಾನು ನಾಯಿ ಈ ಥರ ಈಜುವುದನ್ನು ನೋಡಿ ನನಗೆ ಈಜು ಬರುವುದಿಲ್ಲವೆಂದು ಅವನು ಕಲಿಯುತ್ತಾನೆ ಮತ್ತು ಎಷ್ಟೋ ನಮ್ಮ ಇರುವ ಡ್ಯಾಮುಗಳು ಕೆರೆಗಳು ಹಲವು ರೀತಿಯ ಸ್ವಿಮ್ಮಿಂಗ್ ಪೂಲ್ಗಳು ಅಲ್ಲಿ ನಾವು ಹೋಗಿ ಎಷ್ಟೋ ಜನರಿಗೆ ಹೇಳಿ ಕೊಟ್ಟಿದ್ದೇವೆ ಅವರು ನಮಗೆ ಹೇಳಿ ಕೊಟ್ಟಿದ್ದಾರೆ ಎಷ್ಟೋ ಜನರು ಈಜಿನಿಂದ ಅಪಾಯದಲ್ಲಿರುವಾಗ ನಾವು ನೀರಿಗೆ ಡೈ ಹೊಡೆದು ಅವರನ್ನು ಕಾಪಾಡಿದ್ದೇವೆ ಆದ್ದರಿಂದ ಅವರುಗಳು ನ ಮೊದಲು ನಾವು ಹೇಳುವುದೆ ಒಂದೆ ನೀರಿಗೆ ಇಳಿಯಬೇಕಾದರೆ ಫಸ್ಟು ಈಜು ಬರಬೇಕು ಇಲ್ಲದಿದ್ದರೆ ನಿಮ್ಮ ಪ್ರಾಣಕ್ಕೆ ನಿಮಗೆ ಅಪಾಯವಾಗುತ್ತದೆ ಇವಾಗ ನಾವಿದ್ದಾಗ ಏನೋ ಕಾಪಾಡಿದ್ವಿ ಆದರೆ ಯಾರಿಲ್ಲದಿರೊ ಟೈಮಲ್ಲಿ ಈಜಾಡೊಕ್ ಹೋಗ್ತೀವಿ ಅಂದರೆ ಅದು ನಿಮಗೆ ಅಪಾಯವಾಗುತ್ತದೆ ನಿಮ್ಮ ನಂಬಿಕೊಂಡು ಮನೆಯವರೆಲ್ಲ ಇರ್ತಾರೆ ಮೊದಲು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಕಲಿಯಿರಿ ಹಲವು ಎಷ್ಟೋ ಚಾರ್ಜನ್ನು ತಗುತ್ತಾರೆ ಅಲ್ಲಿ ಮೊದಲು ಹೋಗ್ ಕಲಿಯಿರಿ ಕಲಿತು ಆಮೇಲೆ ಬೇಕಾದರೆ ಹೆಂಗ್ ಬೇಕಾದ್ರು ನೀವು ಕಲಿತ್ರೆ ನಿಮ್ಮ ನೀವು ಬೇರೆಯವರನ್ನು ಕಾಪಾಡ್ಬೌದು ಮತ್ತು ನಮ್ಮನ್ನು ನಾವು ಯಾವುದೋ ಅಪಾಯದಲ್ಲಿದ್ದಾಗ ನಮ್ಮನ್ನು ಕಾಪಾಡ್ಬೌದು ಎಷ್ಟೊ ಜನರು ನೀರಿನಲ್ಲಿ ಇರುವ ಮಣ್ಣಿನ ಮಣ್ಣಿನ ಬದಿಯಲ್ಲಿ ಸಿಲುಕಿಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ ಮತ್ತು ಹಲವು ರೀತಿಯಾಗಿ ಕೊಲೆ ಸಾವನ್ನಪ್ಪಿದ್ದಾರೆ ಆದರೂ ನಾವು ಈಜನ್ನು ಆಡಲು ಹೆಚ್ಚು ಈ ಉಪಯೋ ಉಪಯೋಗವಾಗುವುದು ಹೆಚ್ಚು ಸುಲಭಕಾರಿ ಈಜನ್ನು ಆಡಬೌದು ಅದರಿಂದ ಹೆಚ್ಚು ರಕ್ಷಿಸಿ ರಕ್ಷಿಸಿದ್ದೇವೆ ನಾವು ಈಜನ್ನು ಆಡಿ